ಹಲೋ ನಮಸ್ತೆ ಸರ್ ಹೇಳಿ ಹೇಳಿ ಸ ಹಾಂ ಸ

ಹಾಂ ಸ ಯಾವ ರೇಂಜಲ್ಲಿ ಬೇಕಿತ್ತು ಸರ್ ನಿಮಗೆ ಓಕೆ ಸರ್ ಏನು ಸರ್ ಡಬಲ್ ಡೋರ ಏನು ಸಿಂಗಲ್ ಡೋರ ಸರ್ ಓಕೆ ಸರ್ ನಮ್ಮ ಹತ್ರ ತ್ರೀ ಕಲರ್ಸ್ ಇದೆ ಸರ್ ಗ್ರೇ ವೈಟು ಆ್ಯಂಡ ಚಾಕ್ಲೇಟ್ ಕಲರ್ ಚಾಕ್ಲೇಟ್ ಮಿಕ್ಸ್ ಇದೆ ಸರ್ ಹಾಂ ಸರ್ ನಿಮ್ಗ ಯಾವ್ದು ಬೇಕು ಸರ್ ನಿಮ್ಗ ಯಾವ ಕಲರ್ ಬೇಕಂತೆ ಸರ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಬರಲ್ಲ ಸರ್ ಈಗ ಇಲ್ಲೀ ಅಂದರೆ ಪೂರ್ತಿ ಗ್ರೀನ್ ಬರಲ್ಲ ಶೇಡ್ ಇರುತ್ತೆ ಸರ್ ಅದರೊಳಗೆ ಬ್ಲ್ಯಾಕ್ ಕಲ್ಲರ್ ಆ ಥರ ಹಾಂ ಸರ್ ನಿಮ್ಗ ಯಾವ ಕಲರ್ ಬೇಕಾಯಿದ್ರಿ ಓಕೆ ಸರ್ ಬ್ಲ್ಯಾಕ್ ಇದೆ ಸರ್ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ

ಈಗ ಯುಗಾದಿ ಅಂತ ಫ್ರಿ ಹಾಂ ಸರ್ ಕಂಡೀಶನ್ ಚೆನ್ನಾಗಿದೆ ಫೀಚರ್ಸ್ ಚೆನ್ನಾಗಿದೆ ಮತ್ತು ಅಫರ್ಡೇಬಲ್ ಆಗಿದೆ ನಿಮಗೆ ಆಮೇಲೆ ಯುಗಾದಿ ಪ್ರಯುಕ್ತ ನಿಮಗೆ ಫಿಫ್ಟಿ ಪರ್ಸಂಟ್ ಆಫ್ ಇದೆ ಸರ್ ಹಾಂ ಸರ್ ಫಿಫ್ಟಿ ಪರ್ಸಂಟ್ ಆಫರ್ ಇದೆ ಯುಗಾದಿ ಪ್ರಯುಕ್ತ ಇಪ್ಪತೈದಕ್ಕೆ ಅಂದರೆ ಸರ್ ನಿಮಗೆ ಒಂದು ಒಟ್ಟೂ ಅರೌಂಡ್ ಟೊಂಟಿ ತ್ರೀ ಟ್ವೆಂಟಿ ಅಷ್ಟು ಬರತ್ತೆ ಸರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಅಷ್ಟು ಬರುತ್ತೆ ಸರ್ ಸರ್ ಏನು ಇ ಎಮ್ ಐ ಮಾಡ್ತಿರೇನು ಸರ್ ಏನು ಕ್ಯಾಶ್ ಆ್ಯಂಡ್ ಕ್ಯಾರಿಯ ಓಕೆ ಸರ್ ಹಾಂ ಸರ್ ಓಕೆ ಸರ್ ಹಂಗ್ ಸರ್ ನಮ್ದು ಇದು ಇರತ್ತಲ್ಲ ಈಝಿ ಬೈ ಇದೆ ಅಲ್ಲವಾ ಸರ್ ಕೊಪ್ಪಳದ ಅಶೋಕ್ ಸರ್ಕಲ್ಲು ಹಾಂ ಅಶೋಕ್ ಸರ್ಕಲ್ಲೆ ನಮ್ದು ಲ್ಯಾಂಡ್ಮಾರ್ಕ್ ಅಲ್ಲೇ ಇದೆ ಸರ್ ನಮ್ಮದು ಅಂಗಡಿ ಹಾಂ ಸ ಓಕೆ ಸರ್ ಒಂದಿವ್ಸ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗತ್ತೆ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ದ ನಾವು ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು